ಒಂದಿನ ನಾನು ಸಾಗರದಿಂದ ಶಿವಮೊಗ್ಗ ಹೋಗ್ತಾ ಇದ್ದೆ ಆವಾಗ ಅಲ್ಲ ಸಾಗರದಿಂದ ಬೆಂಗ್ಳೂರಿಗೆ ಹೋಗ್ತಾ ಇದ್ದೆ ನಾನು ಅವಾಗ ರಾತ್ರಿ ಟೈನ್ ಟ್ರೈನ್ ಹತ್ತಿದ್ದೆ ಆಗ ತುಂಬ ಒಂಥರ ಅನ್ಸೆಕ್ಯೂರ್ ಅನ್ನಿಸ್ತಾ ಇತ್ತು ನಾನು ಒಬ್ಬಳೇ ಇದ್ದಿದ್ದರಿಂದ ಯಾಕೋ ಮನೇಲೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು ಅಲ್ಲೆಲ್ಲ ತುಂಬ ಸ್ಮೋಕ್ ಕೆಲವೊಂದು ಒಂದಿಷ್ಟು ಜನ ಹುಡುಗರು ಅಲ್ಲೆಲ್ಲ ಆ ಕಡೆ ಇದರಲ್ಲಿ ಸ್ಮೋಕ್ ಮಾಡ್ತಾ ಇದ್ದರು ತುಂಬಾ ನನಗೆ ಒಂಥರ ಅನ್ಸೆಕ್ಯೂರ್ ಅಂತ ಅನ್ನಿಸ್ತಾ ಇತ್ತು ಯಾವಾಗ ಬೆಳಕು ಹರಿಯತ್ತೆ ಯಾವಾಗ ಬೆಂಗ್ಳೂರು ರೀಚ್ ಆಗ್ತೀನಿ ಅಂತ ಅನಿಸ್ತಾ ಇತ್ತು ಹ್ಞೂ ಅದಕ್ಕೇ ಒಬ್ರೊಬ್ಬರೆ ಟ್ರೈನಲ್ಲೆಲ್ಲ ಟ್ರಾವೆಲಿಂಗ್ ಮಾಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ಇರಬೇಕು ಆದಷ್ಟು ಯಾರ್ನಾದ್ರು ಜೊತೆಗೇ ಅವರನ್ನು ಜೊತೆಗೆ ಇಟ್ಕೊಂಡು ಜೊತೆ ಕರ್ಕೊಂಡು ಬರೋ ರೀತಿ ಮ್ ವ್ಯವಸ್ಥೆ ಮಾಡ್ಕೋಬೇಕು ಅಪ್ಪ ಅಮ್ಮ ಮನೆಯವ್ರು ಯಾರ್ನಾದ್ರು ಹ್ಞೂ ಒಬ್ರೊಬ್ಬರೇ ಟ್ರಾವೆಲಿಂಗ್ ಮಾಡೋದು ಅಷ್ಟು ಸೆಕ್ಯೂರ್ ಅಲ್ಲ ಅಂತ ಅನಿಸತ್ತೆ